ಹೇಳಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ ಹಾಂ ಹೇಳಿ ಮೇಡಮ್ ಏನು ವಿಷಯ ಹೇಳಿ ಹಾಂ ಹೇಳಿ ಓಕೆ ಓಕೆ ಅಂದರೆ ಟ್ಯಾಬ್ಲೆಟ್ನೆಲ್ಲಾ ಕರೆಟ್ ಟೈಮಿಗೆ ತಗೊಂಡಿದ್ದೀರಾ ಅಂದರೆ ನಾನು ಬಿಫೋರ್ ಫುಡ್ಡು ಆಫ್ಟರ್ ಫುಡ್ ಎಲ್ಲ ಹೇಳಿದ್ದೆ ಓಕೆ ಏನಾಗ್ತಿದೆ ಇವಾಗ ನಿಮಗೆ ಓಕೆ ಓಕೆ ಇನ್ನೊಂದು ಸಲ ಟ್ಯಾಬ್ಲೇಟ್ನೆಲ್ಲಾ ಕ್ಲೀನಾಗಿ ತಗೊಂಡು ನೋಡಿ ಆಫ್ಟರ್ ಫುಡ್ ಬಿಫೋರ್ ಫುಡ್ ಎಲ್ಲ ತಗೊಂಡು ನೋಡಿ ನೋಡೋಣ ಸರಿಯಾಗ್ಬೋದು ಅನ್ಸುತ್ತೆ ಓಕೇ ಓಕೆ ಮ ಓಕೆ ಓಕೆ ಬನ್ನಿ ಇವತ್ತು ನಾನು ಬಿಜಿ಼ ಇದೀನಿ ಹೊರಗಡೆ ಇದೀನಿ ಹಾಗಾಗಿ ಹೇಳಿದೆ ನೋಡೊಣ ಕಮ್ಮಿ ಆಗ್ಲಿಲ್ಲ ಅಂದರೆ ನಾಳೆ ಒಂದ್ಸಲ ಬಂದು ವಿಸಿಟ್ ಮಾಡ್ಕೊಂಡು ಇನ್ನೊಂದು ಸಲ ಚೆಕಪ್ ಮಾಡ್ಕೊಂಡು ಹೋಗಿ

ಓಕೆ ಓಕೆ ಮೇಡಮ್ ಬನ್ನಿ ನೀವು ನಾನು ಕ್ಲಿಯರ್ ಮಾಡ್ಕೊಡ್ತಿನಿ ಓಕೆ ತ್ಯಾಂಕ್ ಯು